ನನಗೆ ಅಡಿಗೆ ಮಾಡಕ್ಕೆ ಭಾಳ ಇಷ್ಟ ಅದ್ರಲ್ಲಿ ಸ್ಪೆಷಲಿ ನಾನ್ವೆಜ್ ಮಾಡಕ್ಕೆ ಭಾಳ ಇಷ್ಟ ನನ್ಗೆ ನಾನ್ವೆಜ್ಜ ನಾನು ನಾನು ಅದನ್ನು ಮಾಡಕ್ಕೆ ಕಲಿತಿದ್ದ ಯಾವಾಗಿಂದ ಅಂತ ಹೇಳ್ದ್ರೆ ಎರಡು ಸಾವಿರದ ಆರರಾಗೆ ನಮ್ದು ಡಿ ಇನ್ನು ಪಿ ಯು ಸಿ ಮುಗಿದ್ ಎರಡು ಸಾವಿರದ ಏಳಕ್ಕೆ ನಾವು ಡಿ ಎಡ್ಡಿಗೆ ಅಡ್ಮಿಸನ್ ತೊಗೊಂಡ್ವಿ ಅಲ್ಲೊಬ್ಬ ಶ್ರೀಕಾಂತ್ ಅಂತಿದ್ದ ಅವ ಬಹಳ ಮಸ್ತ್ ಅಂದ್ರೆ ಮಸ್ತ್ ಚಿಕನ್ ಮಸಾಲೆ ಮಾಡ್ತಾನೆ ಅವ ಮಾಡೋದನ್ ನೋಡಿ ನೋಡಿ ನೋಡಿ ನೋಡಿ ನೋಡಿ ನಾನು ಕಲ್ತ್ಕೊಂಡೆ ಬಟ್ ನಾವು ಅಲ್ಲಿ ರೂಮ್ನಾಗ್ ಅಡಿಗೆ ಮಾಡೋ ಮುನ್ನ ನಾನು ಸಾಂಬಾರು ಮಾಡಕ್ಕೆ ಪೇಮಸ್ ಎಷ್ಟು ಪೇಮಸ್ ಅಂತಂದ್ರೆ ನಮ್ಮ ರೂಮಿಗೆ ಯಾರು ನಮ್ಮ ಕ್ಲಾಸ್ಮೇಟ್ಸ್ ಬಂದರು ಅಂದ್ರೆ ನಾನು ಮಾಡಿದ ಸಾಂಬಾರು ಇತ್ತಂದ್ರೆ ಅವ್ರಿಗೆ ಊಟ ಮಾಡಿದ್ದರು ಹಸಿವಿಲ್ಲ ಅಂದ್ರು ನಮ್ದು ಸಾಂಬಾರು ಊಟ ಮಾಡಿ ಹೊಕ್ಕಿದ್ರು ಅವ್ರು ಅಷ್ಟು ಚೆಂದ ನಾವು ಸಾಂಬಾರು ಮಾಡ್ತಿದ್ವಿ ವಿಶೇಷವಾಗಿ ನಾನು ಚಿಕನ್ ಮಸಾಲೆ ಭಾಳ ಚೆಂದ ಮಾಡ್ತೀನಿ ಚಿಕ್ಕನ್ ಮಸಾಲೆ ಮಾಡುವಂಥ ಒಂದು ವಿಧಾನವನ್ನು ಯಾರಾರೂ ಭಾಳ ಜನ ಕೇಳ್ಯಾರೆ ಹೆಂಗೆ ಮಾಡ್ತಿ ಹೆಂಗೆ ಮಾಡ್ತಿ ಅಂತೇಳಿ ನಿಧಾನವಾಗಿ ಹೇಳೋದಾತ್ ಅಂದ್ರೆ ಅದನ್ನು ಮೊದ್ಲಿಗೆ ಚಿಕನ್ ತೊಗೋಬೇಕು ಚಿಕನ್ ತೊಗೊಬಂದು ಮ್ಯಾಲ್ ಕ್ಲೀನ್ ಮಾಡ್ಕಬೋಕು ಕ್ಲೀನ್ ಮಾಡ್ಕಂಡು ನೀರೆಲ್ಲ ಬಸಿದ ಮೇಲೆ ಅದನ್ನು ನಾನು ಏನು ಮಾಡ್ತೀನಿ ಒಂದು ಕಡು ಕರ್ಯ ಬಳ್ಗ್ಯಾಗೆ ಹಾಕ್ತೀನಿ ಕರ್ಯ ಬಳ್ಗ್ಯಾಗೆ ಹಾಕಿ ಆರಂಭದಲ್ಲಿ ಚಿಕನನ್ನು ಫ್ರೈ ಮಾಡಕ್ಕೆ ಚಾಲು ಮಾಡ್ತೀನಿ ಹಸಿ ಚಿಕನನ್ನೇ ಅದಕ್ಕೇನು ಮಿಕ್ಸ್ ಮಾಡ್ಲಾರ್ದೆನೆ ಫ್ರೈ ಮಾಡಕ್ಕೆ ಚಾಲು ಮಾಡ್ತೀನಿ ನಿಧಾನಕ್ಕೆ ಚಿಕನ್ನ ಫ್ರೈ ಆದಂಗೆಲ್ಲ ಫ್ರೈ ಆದಂಗೆಲ್ಲ ಅದು ಸ್ವಲ್ಪ ಎಣ್ಣೆ ಬಿಡ್ತತಿ ಎಣ್ಣೆ ಬಿಟ್ಟಾಗ ಅದ್ರ ಜೊತೆ ನಿಧಾನಕ್ಕೆ ಒಂದು ಸ್ವಲ್ಪ ನಾವು ಎಣ್ಣೆ ಸೇರಿಸ್ತೇನೆ ಎಣ್ಣೆ ಸೇರಿಸಿ ಮೊದ್ಲು ಬರೀ ಒಣ ಚಿಕನ್ ಹಸಿ ಮಾಂಸನ್ನ ಪ್ರೈ ಮಾಡ್ತಿರ್ತೀವಿ ಅದ್ರ ಜೊತೆಗ್ ಎಣ್ಣೆ ಸೇರಿಸ್ತೀವಿ ಎಣ್ಣೆ ಸೇರ್ಸ್ಕೋಂತ ನಿಧಾನಕ್ಕೆ ಅದಕ್ಕೆ ಉಪ್ಪು ಸೇರಿಸ್ತೀವಿ ಉಪ್ಪಿನ ಜೊತೆ ಖಾರ ಸೇರ್ಸ್ತೀವಿ ಅರ್ಶಿನ ಪುಡಿ ಸೇರ್ಸ್ತೀವಿ ಎಣ್ಣೆ ಉಪ್ಪು ಖಾರ ಅರ್ಶಿನ ಪುಡಿ ಇವು ಮೂರೂ ಹಾಕಿ ಅದನ್ನು ಬೇಯ್ಸಿ ಫ್ರೈ ಮಾಡ್ತೀವಿ ಫ್ರೈ ಮಾಡಿದಂಗೆಲ್ಲ ಫ್ರೈ ಮಾಡಿದಂಗೆಲ್ಲ ಫ್ರೈ ಮಾಡಿದಂಗೆಲ್ಲ ಚಿಕನ್ ಬೇಯಿಸಿ ನೀರು ಬಿಡಕ್ಕೆ ಚಾಲು ಆಗುತ್ತೆ ಅದು ಹೆಂಗೆ ಹೆಂಗೆ ನೀರು ಬಿಡ್ಕೊಳ್ತ ಹೋಕೈತಿ ಹೆಂಗೆ ಹೆಂಗೆ ಫ್ರೈ ಆಕೈತಲ್ಲ ಅವಾಗ ನಾನು ಏನು ಮಾಡಿರ್ತೀನಿ ಒಂದು ಕಡೆ ಒಂದು ಸ್ವಲ್ಪ ಉಳ್ಳಾಗಡ್ಡೆ ಸಣ್ಣಕ್ಕೆ ಕಟ್ ಮಾಡಿ ಉಳ್ಳಾಗಡ್ಡೆ ಕೊಬ್ಬರಿ ಆಮೇಲೆ ಒಂದು ಎರಡು ತಮ್ಯಾಟ ಹಣ್ಣು ಅದನ್ನ ಸ್ವಲ್ಪ ಫ್ರೈ ಮಾಡಿಕೊಳ್ತೀನಿ ಕೆಂಪಾಗ್ವಂಗೆ ಫ್ರೈ ಮಾಡ್ಕಂಡು ಅದನ್ನೆಲ್ಲಾ ಹಾಕಿ ಅಲ್ಲ ಕೊಬ್ಬರಿ ಪುಡಿ ಮತ್ತು ತಮಾಟಿ ಹಣ್ಣು ಮತ್ತು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡೆ ಎಲ್ಲನೂ ಸೇರಿ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸ್ ರೆಡಿ ಮಾಡ್ಕಣದು ಯಾವಾಗ ಇದು ಚಿಕನ್ನ ಫ್ರೈ ಆಕ್ಕೈತಿ ಒಂದು ಸರ್ಟನ್ ಟೈಮ್ ಆದ ಮೇಲೆ ಅದಕ್ಕೆ ಈ ಮಿಕ್ಸ್ ಸೇರ್ಸೋದು ಕೊಬ್ಬರಿ ಅಲ್ಲ ತಮಾಟಿ ಹಣ್ಣು ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಕೊತ್ತಂಬ್ರಿ ಹಾಕ್ಕಂಡ್ ರುಬ್ಬಿರ್ತೀವಲ್ವ ಮೆಣಸು ಅದೆಲ್ಲ ಹಾಕಿ ರುಬ್ಬಿದ್ದನ್ನು ಚಿಕನಿಗೆ ಸೇರ್ಸೋದು ಸೇರ್ಸಿ ಮಿಕ್ಸ್ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಚಿಕನ್ ಪೀಸ ಆ ಮಸಾಲೆನ್ನು ಅಬ್ಸರ್ವ್ ಮಾಡಿರ್ಬೇಕು ಮತ್ತು ಒಂದಿಟ ತಳ್ಕ ಮಳ್ಕ ತಳ್ಕ ಮಳ್ಕ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಸೇರಿಸೋದು ನೀರು ಸೇರಿಸಿ ಅದನ್ನು ಸರಿಯಾಗಿ ಕುದಿವಂಗೆ ಕುದ್ಯಕ್ಕೆ ಬಿಡುವುದು ಕುದಿದ ಮೇಲೆ ಅದನ್ನ ಸ್ವಲ್ಪ ಚಿಕನ್ ಗರಮ್ ಮಸಾಲೆನ ಅದಕ್ಕೆ ಸೇರ್ಸೋದು ಚಿಕನ್ ಮಸಾಲೆ ಸೇರ್ಸಿದ ಮೇಲೆ ಅದು ಫುಲ್ಲು ಘಮ ಘಮ ಘಮ ಘಮ ಘಮ ಮ ವಾಸನೆ ಆಕ್ಕೈತಿ ಘಮ ಘಮ ವಾಸನೆ ಆದೊತ್ನಾಗೆ ಸ್ವಲ್ಪ ಟೇಸ್ಟ್ ಮಾಡೋದು ಉಪ್ಪು ಖಾರ ಕರೆಕ್ಟ್ ಐತಿಲ್ಲ ಟೇಸ್ಟ್ ಮಾಡಿ ಅದಕ್ಕೆ ಮತ್ತೆ ಉಪ್ಪು ಖಾರದ ಅವಶ್ಯಕತೆ ಇತ್ತಂದ್ರೆ ಬೇಯ್ಸಿ ಉಪ್ಪು ಖಾರ ಸೇರ್ಸೋದು ಉಪ್ಪು ಖಾರ ಎಲ್ಲ ಸೇರ್ಸಿ ಕಾಟ ಗಿಚ್ಚಾಗೊಂದು ಚಿಕನ್ ಆಕ್ಕೈತಿ ಅದನ್ನು ನೀರು ಜಾಸ್ತಿ ಸುರಿಯೋಂಗಿಲ್ಲ ಸ್ವಲ್ಪ ಮಂದಾಗಿ ಲೈಟಾಗಿ ನೀರು ಸೇರ್ಸಿರ್ತೀವಿ ನಾವು ಅದನ್ನು ತಂಗಳು ರೊಟ್ಯಾಗೆ ಹಾಕ್ಕೊಂಡ್ ಚಕ್ಳ ಮುಕ್ಳ ಹಾಕಿ ಬಡ್ತಾ ಬಡ್ದ್ರೆ ಗಿಚ್ಚಾಕೈತಿ ಊಟ ಅಷ್ಟು ಚೆನ್ನಾಗಿ ಆಕೈತಿ ನಾನು ಯಾರಾರೂ ಕೇಳಿದರೆ ಇದನ್ನೇ ಹೇಳೋದು ಮೊದ್ಲೆ ಚಿಕನ್ ತೊಗೊಳಿ ಬರೀ ಹಸಿ ಮಾಂಸನ್ನ ಫ್ರೈ ಮಾಡಿರಿ ಹಸಿ ಮಾಂಸದ ಫ್ರೈ ಮಾಡ್ಕಂದ್ ಅದಕ್ಕೆ ಎಣ್ಣೆ ಸೇರಿಸ್ರಿ ಉಪ್ಪು ಸೇರಿಸ್ರಿ ಖಾರ ಸೇರಿಸ್ರಿ ಅರ್ಶಿನ ಪುಡಿ ಸೇರಿಸ್ರಿ ಸೇರ್ಸಿ ಅದನ್ನು ಕುದ್ಯಕ್ಕೆ ಬಿಡಿರಿ ಇನ್ನೊಂದು ಕಡೆ ಉಳ್ಳಾಗಡ್ಡೆ ಬೆಳ್ಳುಳ್ಳಿ ತಮಾಟಿ ಹಣ್ಣು ಅಲ್ಲ ಅದ್ನ ನೀಟಾಗಿ ಒಂದು ಸ್ವಲ್ಪ ಕೆಂಪಾಗುವಂಗೆ ಹುರ್ಕೋಬೇಕ್ ಹಂಚಿನ ಮೇಲೆ ಹಂಚಿನ ಮ್ಯಾಲ್ ಹುರ್ಕೋಬೇಕು ಹುರ್ಕೊಂಡ ಅದನ್ನು ಮಿಕ್ಸರ್ಗೆ ಹಾಕ್ಕೋಬೇಕು ಅದಕ್ಕೆ ಕೊತ್ತಂಬರಿನೂ ಸೇರಿಸ್ಬೇಕು ಮಿಕ್ಸರ್ಗೆ ಹಾಕ್ಕೊಂಡು ಈ ಕಟ್ ಇದಕ್ಕೇನು ಚಿಕಣ್ದು ಮಿಕ್ಸರ್ದು ಕಲಸ್ಬೇಕು ಕಲಸಿ ಮಂದಗ ಮಾಡ್ಕಂಬುಟ್ರ ಈ ಕಟ್ ಚಿಕನ್ ಗರಮ್ ಮಸಾಲೆ ಹಾಕ್ಬಿಟ್ರೆ ಘಮ್ ಅಂತೇಳಿ ಚಿಕನ್ನ ಮಸಾಲೆ ರೆಡಿಯಾಗ್ಬಿಡ್ತೈತಿ ಇದನ್ನು ಯಾರಿಗಾದರು ನಾನು ಹಿಂಗೆ ಸಜೆಸ್ಟ್ ಮಾಡೋದು ಹಿಂಗೆ ಮಾಡ್ಕಂಡ್ ತಿನ್ನಿರಲೇ ಗಿಚ್ಚಾಕೈತೆ ಅಂತೇಳಿ ನಮ್ಮ ಸ್ನೇಹಿತ್ರು ಕೇಳ್ದ್ರು ಭಾಳ ಜನ ಹೆಂಗೆ ಮಾಡ್ತಿಲೆ ನೀ ಚಿಕನ್ ಹೆಂಗೆ ಮಾಡ್ತ್ಲೆ ಪ್ ಭಾರೀ ಮಾಡ್ತೀಯಲ್ಲ ಅಂತಾರಲ್ಲ ಭಾರೀ ಮಾಡ್ತೀಯಲ್ಲ ಅನ್ನೋರಿಗೆ ಹೇಳೋದೇ ಹಿಂಗೆ ನಾನು ಇದು ಭಾಳ ಸರಳ ವಿಧಾನ ಇದು ಒಂದು ಮತ್ತು ಹಾಗೆ ನಾರ್ಮಲ್ ಸಾಂಬಾರು ಮಾಡು ಅಂತಂದ್ರೆ ವೆಜ್ ಸಾಂಬಾರು ಮಾಡಿ ಅಂತಂದ್ರೆ ಭಾಳ ಸಿಂಪಲ್ಲಾಗಿ ಮಾಡ್ತ್ನಿ ನಾನು ನಾನು ಬರೀ ತಿಳಿ ಸಾಂಬಾರು ಮಾಡುತ್ನ್ ಅದಕ್ಕೇನು ಬೇಳೆ ಗೀಳೆ ಏನೂ ಬೇಕಾಗಿಲ್ಲ ನಮ್ಗೆ ಒಂದು ನಾಲ್ಕು ತಮಾಟಿ ಹಣ್ಣು ತೊಗೊಂಡು ಅದನ್ನು ಬೇಯಿಸಿ ಕಿವುಚಿ ಮಾಡೋ ವಿಧಾನ ನಾನು ಹೇಳ್ತೀನಿ ನೀವು ಮಾಡ್ಬೇಕು ಒಂದು ನಾಲ್ಕು ತಮಾಟಿ ಹಣ್ಣು ತೊಗೋಬೇಕು ಸ್ವಲ್ಪ ಹಂಚಿನ ಮ್ಯಾಲ್ ಪ್ರೈ ಮಾಡ್ಕಬೇಕ್ ಅದನ್ನು ಮಾಡ್ಕಂಡು ಅದಕ್ಕೆ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕಂದ್ ಸ್ವಲ್ಪ ಮೆಣಸು ಲೈಟಾಗಿ ಫ್ರೈ ಮಾಡ್ಕಂದು ಮಿಕ್ಸರಿಗೆ ಹಾಕ್ಕೊಂದ್ ರುಬ್ಬಕ್ಕೆ ಅದನ್ನು ಮಂದಾಗೆ ರುಬ್ಕಬೇಕು ರುಬ್ಕಂಡ್ ಆಮೇಲೆ ಕರ್ಯ ಬಾಳ್ಗಿ ಒಲೆ ಮ್ಯಾಲಿಟ್ಟ ಎಣ್ಣೆ ಜೀರ್ಗೆ ಸಾಸ್ವೆ ಹಾಕ್ಬೇಕು ಹಾಕಿ ಎಣ್ಣೆ ಕಾದ ಮೇಲ್ ಇದನ್ನೇನು ಮಿಕ್ಸರಿಗೆ ಹಾಕ್ಕೊಂಡು ರುಬ್ಬಿರ್ತೇವಲ್ಲ ಅದನ್ನು ಚುರ್ರೆನಿಸಿ ಭರ್ಜರಿಯೊಳ ಅದನ್ನು ಸ್ವಲ್ಪ ನಿಮಗೆ ಎಷ್ಟ್ ಬೇಕು ಅಷ್ಟ್ ನೀರು ಹಾಕ್ಕೊಂಡು ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಬಿಟ್ರೆ ಅಂತಂದ್ರೆ ಈ ಸಾಂಬಾರು ಕೂಡ ತಿಳಿ ಸಾಂಬಾರು ಸ್ವಲ್ಪ ಕೊಬ್ಬರಿ ಸಾಂಬಾರು ಆಕೈತಿ ಮಸ್ತಾಕೈತಿ ಅದು ಒಂಥರ ಸಾಜೇ ಹೋಟೆಲ್ ಶೇರ್ವ ಆದಾಗೆ ಆಕೈತಿ ಆರಾಮ್ಸೆ ನೀವು ಈ ಸಾರನ್ನು ತಿನ್ಬೋದು ಎರಡು ರೀತಿ ಸಾರನ್ನು ನಿಮಗೆ ಇವತ್ತು ಹೇಳ್ಕೊಟ್ಟೇನಿ ಒಂದು ಚಿಕನ್ ಮಸಾಲೆ ಇನ್ನೊಂದು ಕೊಬ್ಬರಿ ಸಾರು ಆರಾಮ್ಸೇ ಮಾಡಿಕೊಂಡು ನೀವು ಊಟ ಮಾಡ್ಬೋದು ಈ ರೀತಿ ನ್ ನಾವು ಪಾಕ ವಿಧಾನವನ್ನು ನಾನು ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೇವೆ ಅವರು ಮಾಡ್ಯಾರೆ ನಮ್ಮ ಕೈಯಾಗೆ ಭಾಳ ಮಂದಿ ಕಲ್ತ್ಯಾರೆ ನಮ್ಮ ಕೇಳ್ಯಾರೆ ಕೇಳಿ ಮಾಡ್ಯಾರೆ ಮಾಡ್ಯಾರೆ ಆದರೂ ಕೆಲವೊಂದು ಸಾರಿ ಏನಾಕೈತೆ ಅಂದ್ರೆ ರುಚಿ ಅನ್ನೋದು ನಮ್ಮ ನಮ್ಮ ಕೈಗುಣದ ಮ್ಯಾಲ್ನು ಇರ್ತತಿ ಎಷ್ಟು ಒಂದು ಗಾದೆ ಮಾತು ಐತಿ ಏನದು ತೆಂಗು ಇಂಗು ಇದ್ರೆ ಮಂಗ ಕೂಡ ಅಡುಗೆ ಮಸ್ತ್ ಮಾಡುತ್ತೆ ಅಂತೇಳಿ ಒಪ್ಕೊಳ್ತೀವಿ ಆದ್ರೂ ಜೊತೆಗೆ ತೆಂಗು ಇಂಗಿನ ಜೊತೆಗೆ ಸ್ವಲ್ಪ ಮಾಡುವಂಥ ವ್ಯಕ್ತಿಯ ಕೈಗುಣನೂ ಇಂಪಾರ್ಟೆಂಟ ಆಕ್ತೈತಿ ಅಂತಕ್ಕಂಥದ್ದು ನನ್ನ ಒಪೀನಿಯನ್ನು ಈ ರೀತಿ ನಾವು ಅಡುಗೆ ಮಾಡ್ಕಬೋದು ಮತ್ತು ನಾನು ಟೀ ಭಾಳ ಚೆನ್ನಾಗಿ ಮಾಡ್ತೀನಿ ಟೀ ಏನು ಸ್ಪೆಷಲಿ ಮೊದ್ಲೇ ಟೀ ಪುಡಿ ಜೊತೆ ನೀರು ಅಥವಾ ಹಾಲು ಹಾಕಿ ಕುದಿಸಿ ನಂತರ ಸಕ್ರೆ ಸಕ್ಕರೆ ಸೇರಿಸ್ಬೇಕು ಭಾಳ ಜನ ಮೊದ್ಲು ಸಕ್ರೆ ಚಹಾ ಪುಡಿ ಹಾಕಿ ಕುದಿಶ್ ಬಿಡ್ತಾರ ಅದು ಅಷ್ಟು ಟೇಸ್ಟ್ ಕೊಡೋದಲ್ಲ ಮೊದ್ಲಿಗೆ ಹಾಲು ಒಳಗಾರೂ ಆಗಲಿ ಕೆ ಟಿ ಬೇಕಂದ್ರೆ ಇಲ್ಲ ನೀರು ಒಳಗಾರೂ ಆಗಲಿ ಚಹಾ ಪುಡಿ ಕುದಿಸ್ಕಬೋಕು ಚಹಾ ಪುಡಿ ಕುದಿಸ್ಕಂದ್ ಮೇಲೆ ಸ್ವಲ್ಪ ತಾಳಿ ಮೇಲ್ ಅದು ಕುದಿ ಹಿಡಿದ ಮೇಲ್ ಸಕ್ಕರೆ ಸೇರಿಸ್ಬೇಕು ಸಕ್ರೇನ ಭಾಳ ಕುದಿಸ್ಬಾರ್ದು ಸಕ್ಕರೆ ಸೇರಿಸಿ ನೀವು ಮಾಡ್ಕಂದ್ ಕುಡಿದ್ರೆ ಚಹಾನು ಒಳ್ಳೆಯ ಒಂದು ಸ್ವಾದಿಷ್ಟ ಚಹಾ ಆಕೈತಿ ಇದು ಇಷ್ಟು ನಾನು ಕಲಿತಿರ್ತಕ್ಕಂಥ ಒಂದು ವಿಧಾನಗಳು ಇವನ್ನ ಅಳವಡ್ಸ್ಕಂದ್ ನೀವು ಭಾಳ ಚೆಂದ ಚಹಾ ಆಕೈತಿ ಭಾಳ ಚೆಂದ ಸಾಂಬಾರು ಆಕೈತಿ ಮತ್ತು ಭಾಳ ಚೆಂದ ಚಿಕನ್ ಮಸಾಲನೂ ಕೂಡ ಆಕೈತಿ ಆರಾಮ್ಸೆ ನೀವು ಮಾಡ್ಕಂದ್ ತಿನ್ಬೋದು ಮನೆಯಲ್ಲಿನೂ ಮಾಡ್ಕಂದ್ ತಿನ್ಬೋದು ಹೋಟೆಲಲ್ಲಿಯೂ ಮಾಡ್ಕಂದ್ ತಿನ್ನಿಸ್ಬೋದು ತಿನ್ಬೋದು ಇದು ನಮ್ಮ ನಾವು ಇಷ್ಟಪಟ್ಟು ಮಾಡುವಂಥ ಒಂದು ಅಡುಗೆಗಳಾಗಿದ್ವು ಯಾರಾರೂ ಮತ್ತೆ ಭಾಳ ಜನರೂ ನಾವು ಅಡ್ಗೆ ಮಾಡುವುದನ್ನೇ ತಿಂದು ಈ ಒಂದು ವಿಧಾನವನ್ನು ಕೇಳ್ಯಾರೆ ಹೆಂಗೆ ಮಾಡ್ಯೇರಿ ನೀವು ನಮಗೂ ಹೇಳಿರಿ ಅಂತೇಳಿ ಕೆಲವೊಬ್ರು ಮಾಡೋ ಹೊತ್ನ್ಯಾಗ ನೋಡಿರ್ತಾರೆ ಏಯ್ ಹಿಂಗೆ ಮಾಡಿದ್ರು ಭಾರೀ ಟೇಸ್ಟಾಗುತ್ತೆ ಬಿಡಿರಿ ನಾವೂ ಹಿಂಗೆ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಅಂತ ಅಂದವರೂ ಇದಾರೆ ಹಂಗಾಗಿ ನಾವು ಎಲ್ಲರ್ಗೂ ಗೈಡ್ ಮಾಡೇವಿ ಎಲ್ಲರಿಗು ತಿಳಿಸಿಕೊಡ್ತೀವಿ ನಮ್ಮ ಪಾಕವಿಧಾನ ಶೈಲಿಯನ್ನು ಮನೆಗೂ ಅನೇಕ ಬಾರಿ ನಮ್ಮ ಶ್ರೀಮತಿಯವ್ರು ಮಾಡಿಸ್ಕಂದ್ ಮಾಡಿಸ್ಕೊಂದ್ ಮಾಡಿಸ್ಕೊಂದ್ ತಿಂತಿರ್ತಾರೆ ಮಗಳಿಗೆ ಆಮ್ಲೆಟ್ ಮಾಡಿರ್ತೀವಿ ಇನ್ನೂ ಅನೇಕ ವಿಧಾನಗಳನ್ನು ನಾವು ಮಾಡ್ತೀವಿ